ನಮ್ಮ ಈ ಸಾಗರದ ತಾಲ್ಲೂಕಿನಲ್ಲಿ ಅನೇಕ ರಿಟೇಲ್ ಅಂಗಡಿಗಳು ಇದ್ದಾವೆ ಮತ್ತು ಹೋಲ್ಸೇಲ್ ದರದಲ್ಲಿ ಮಾರುಕಟ್ಟೆ ದರದಲ್ಲಿ ನೀಡುವ ಅಂಗಡಿಗಳು ಇವೆ ಆದರೆ ನಮಗೆ ಇತ್ತೀಚಿನ ವರ್ಷದಲ್ಲಿ ದವಸ ಧಾನ್ಯ ಮತ್ತು ತರಕಾರಿಯ ಬೆಲೆಗಳು ಹೇಳಬೇಕೆಂದರೆ ಪ್ರಮಾಣದಲ್ಲಿ ತುಂಬನೇ ಬದಲಾಗಿದೆ ಅಂದರೆ ಗಗನಕ್ಕೆ ಮುಟ್ಟಿದೆ ಅಂತ ಹೇಳಬಹುದು ಉದಾಹರಣೆಗೆ ಒಂದು ತೊಗರಿ ಬೇಳೆಯ ಕೆ ಜಿಗೆ ಒಂದು ನೂರಾ ಇಪ್ಪತ್ತು ಇತ್ತು ಈಗ ನೂರಾ ತೊಂಬತ್ತು ರೂಪಾಯಿ ಆಗಿದೆ ಎಷ್ಟು ವ್ಯತ್ಯಾಸ ನೋಡಿ ಒಂದು ಎಪ್ಪತ್ತು ರೂಪಾಯಿಗಳ ವ್ಯತ್ಯಾಸವಿದೆ ಹೀಗೆ ಹೀಗೆ ವಾದ ಒಂದು ಐವತ್ತು ರೂಪಾಯಿಗಿಂತ ಬೆಲೆಯೇ ಏರಿದೆ ಅಂತ ಹೇಳಿದೆವು ಪ್ರತಿಯೊಂದರ ದರ ಬೆಲೆ ಏರಿದೆ ಅಂತ ಹೇಳಲು ತಪ್ಪೇ ಇಲ್ಲ ಉದಾಹರಣೆಗೆ ಹೇಳಬೇಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಟೊಮೇಟೊ ಬೇರೆ ಬೀನ್ಸ್ ಇಂತಹ ತರಕಾರಿಗಳ ಬೆಲೆಗಳನ್ನೇ ಕೇಳಿದ್ದೇವೆ ಹತ್ತು ರೂಪಾಯಿಗೆ ಸಿಗುವುದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೆ ಜಿಗೆ ಆಗಿದ್ದನ್ನು ನಾವು ಸಹ ನೋಡಿದ್ದೇವೆ ನನಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಹೇಳಬೇಕೆಂದರೆ ಆನ್ಲೈನ್ ಶಾಪಿಂಗ್ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಏಕೆಂದ್ರೆ ಆನ್ಲೈನ್ ಶಾಪಿಂಗಿಂದ ನಮಗೆ ನಾವು ನಮಗೆ ಏನೇನು ಬೇಕು ಅಂತ ಹೇಳಿ ಒಂದು ಸರ್ತಿ ಲೀಸ್ಟ್ ಮಾಡಿ ಕಳಿಸಿದರೆ ಅವರು ಮನೆಯಲ್ಲಿಯೇ ತಂದು ಕೊಡುತ್ತಾರೆ ನಮಗೆ ಹೋಗುವ ಒಂದು ಸಮಯ ಅಲ್ಲಿ ಅಂಗಡಿಗೆ ಹೋಗಿ ಅದನ್ನು ಸಾಮಾನು ತೆಗೆದುಕೊಂಡು ಒಂದು ತುಂಬನೇ ಸಾಮಾನು ತೆಗೆದುಕೊಂಡು ಬರಬೇಕು ಅಂದರೆ ತುಂಬನೇ ಸಮಯ ವ್ಯರ್ಥವಾಗುತ್ತಿತ್ತು ಆ ಸಮಯವನ್ನು ನಾವು ಬೇರೆ ಕಡೆಗೆ ನಮ್ಮ ಕೆಲಸಕ್ಕೆ ತೊಡಗಿಸಿಕೊಳ್ಳಬಹುದು ಇದರಿಂದ ತುಂಬನೇ ಅನುಕೂಲ ಮತ್ತು ಕೆಟ್ಟ ಸಂಗತಿ ಅಂದರೆ ಅಂದರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಹೀಗೆ ಇದರಿಂದ ತುಂಬನೇ ಒಂದು ಅವರಿಗೆ ನಷ್ಟ ಉಂಟಾಗುತ್ತದೆ ಅಂತ ಹೇಳಬಹುದು ಏಕೆಂದ್ರೆ ಈಗ ನಾವು ಆನ್ಲೈನ್ ಶಾಪಿಂಗ್ ಮಾಡದೇ ಇದ್ದರೆ ಈಗ ನಾವು ಅಂಗಡಿಗೆ ಹೋಗಿ ತೆಗೆದು ಕೊಳ್ಳುತ್ತಿದ್ದೆವು ಈಗ ಅಂಥವರು ಪಾಪ ಚಿಕ್ಕ ಅಂಗಡಿಯವರಿಗೆ ಒಂದು ಸ್ವಲ್ಪ ತೊಂದರೆ ಉಂಟಾಗುತ್ತದೆ ಅವರಿಂದ ಕೆಲವರು ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ ಅವರಿಗೆ ಪಾಪ ಅದರಿಂದ ಅವರಿಗೆ ಅವರ ಜೀವನವನ್ನು ನಡೆಸಲು ತುಂಬನೇ ಕಷ್ಟವಾಗುತ್ತದೆ ಜನರು ಎಲ್ಲರು ಆನ್ಲೈನ್ ಶಾಪಿಂಗ್ನಲ್ಲೇ ಮುಳುಗುವುದರಿಂದ ಇಂತಹ ಚಿಕ್ಕ ವ್ಯಾಪಾರಿಗಳಿಗೆ ಅಂದರೆ ತುಂಬನೇ ತೊಂದರೆ ಉಂಟಾಗುತ್ತದೆ ಹೀಗಾಗಿ ಎರಡೂ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅಂತ ಹೇಳಬಹುದು